ನಮ್ಮ ಜಿಲ್ಲೆ ಚಿತ್ರದುರ್ಗದಲ್ಲಿ ಸಾಂಪ್ರದಾಯಿಕ ನೃತ್ಯಕೆ ಏನೂ ಕೊರತೆ ಇಲ್ಲ ಅದು ಸದಾ ಕಾಲ ನಡೀತಾನೆ ಇರುತ್ತೆ ಮುಂದೆ ಕೂಡ ನಡೆಯುತ್ತೆ ಯಾಕೆ ಅಂದರೆ ಇಲ್ಲಿರೋ ಜನ ಬರೀ ಸಿನಿಮಾ ಹಾಡು ಅಥವಾ ಹಿಂದಿ ಸ್ ಹಿಂದಿ ಹಾಡಿಗೆ ಮಹತ್ವ ಅಂತ ಕೊಟ್ಟಿಲ್ಲ ನಮ್ಮ ಜಿಲ್ಲೆಯಲ್ಲಿ ಹಬ್ಬ ಹುಣ್ಣಿಮೆನಲ್ಲೆಲ್ಲ ಉದಾಹರಣೆ ಹೇಳೋದಾದರೆ ಶಿವರಾತ್ರಿ ಆಗಿರಬಹ್ದು ಅಥವಾ ಗಣೇಶ ಹಬ್ಬ ಆಗಿರ್ಬೋದು ಇಲ್ಲೆಲ್ಲ ನಾವು ವಿಜೃಂಭಣೆಯಿಂದ ಆಚರಿಸ್ತೇವೆ ಈ ಥರ ಒಂದು ದಿನಗಳಲ್ಲಿ ನಾವು ಪ್ರದರ್ಶನ ಅಂತ ಕೊಟ್ಟಾಗ ಸಾಂಪ್ರದಾಯಿಕ ನೃತ್ಯನೇ ಕೊಡೋದು ಧಾರ್ಮಿಕ ಆಚರಣೆಗೆ ತಕ್ಕ ಸಂಬಂಧಪಟ್ಟಂಥ ನೃತ್ಯನೇ ಕೊಡೋದು ಯಾಕೆಂದರೆ ಅಲ್ಲಿ ವಯಸ್ಸಾಗಿರೋಂತಹರೊ ಅಥವಾ ದೊಡ್ಡವ್ರು ಎಲ್ಲರೂ ಭಾಗವಹಿಸಿರ್ತಾರೆ ಎಲ್ಲರಿಗೂ ಇಷ್ಟ ಆಗೋಂಥ ಒಂದು ಸಮಾಧಾನಕರ ಪ್ರದರ್ಶನವನ್ನು ನಮ್ಮ ಯುವಕರು ಕೊಟ್ಟು ಎಲ್ಲರ ಮೆಚ್ಚುಗೆಯನ್ನು ಕೂಡ ತೊಗೊಂಡಿದಾರೆ ಹಂಗಾಗಿ ಎಲ್ಲರೂ ಎಲ್ಲವನ್ನು ಎಲ್ಲರೂ ಖುಷಿಯನ್ನು ಕೂಡ ನಾವು ಹಂಚಿಕೊಂಡಿದೀವಿ